ಆಧುನಿಕ ಕಾಲಮಾನ ಅಂದರೆ ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದಂಥ ಕಾಲ ಆಗಿನ ಕಾಲದಲ್ಲಿ ನಮ್ಮ ಕನ್ನಡ ಭಾಷೆಗೆ ಅಷ್ಟ್ ಅದು ಅಷ್ಟೊಂದು ರೀತಿಯಾದಂತಹ ಬೆಲೆ ಇರಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕನ್ನಡ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಮ್ಮ ಕನ್ನಡಕ್ಕಾಗಿ ತುಂಬ ಒದ್ದಾಡಿದಾರೆ ಏಕೆಂದರೆ ಆ ಬ್ರಿಟಿಷರು ಪರ ಫಿರಂಗಿ ಪರಂಗಿಗಳು ಅವರು ಇಂಗ್ಲಿಷ್ ಅದೇ ಆಂಗ್ಲ ಭಾಷೆ ಆಂಗ್ಲ ಭಾಷೆ ಅವರ ಮಾತೃಭಾಷೆಯಾಗಿದ್ದು ಕನ್ನಡ ಭಾಷೆಯನ್ನು ಅಷ್ಟೊಂದು ಅವರು ಒಪ್ತಿರಲಿಲ್ಲ ಮತ್ತು ನಮ್ಮ ನಮ್ಮ ಭಾರತದಲ್ಲಿ ಕನ್ನಡಕ್ಕೆ ಅಷ್ಟೊಂದು ರೀತಿಯಾದಂತಹ ಇದಿಲ್ಲ ಭಾರತದ ಮಾತೃಭಾಷೆ ಬಂದು ಹಿಂದಿ ಮತ್ತು ಆಂಗ್ಲ ಭಾಷೆ ಎರಡನೆಯ ಭಾಷೆಯಾಗಿದೆ ಅದು ಹೇಗೆ ಅಂದರೆ ನಮ್ಮ ಭಾರತದ ಭಾರತದಲ್ಲಿ ಬ್ರಿಟಿಷರು ಬಂದು ಹೋದ ನಂತರ ಇಂಗ್ಲಿಷು ನಮ್ಮ ಎರಡನೇ ಮಾತೃಭಾಷೆಯಾಗಿದೆ ಮತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಕನ್ನಡ ಮಾತೃಭಾಷೆ ಮೊದಲು ಕನ್ನಡ ನಂತರ ಆಂಗ್ಲ ಭಾಷೆ ಸೆಕೆಂಡ್ ಅಂತಲೇ ಹೇಳ್ಬೋದು ನಮ್ಮ ಐ ಹಾಗೆ ಆಗಿನ ಕಾಲದಲ್ಲಿ ಕನ್ನಡಕ್ಕೆ ಅಷ್ಟೊಂದು ರೀತಿಯ ಬೆಲೆ ಆಗಲಿ ಇರಲಿಲ್ಲ ಮತ್ತು ಯಾವುದೇ ಒಂದು ರೀತಿಯ ಪರೀಕ್ಷೆಯನ್ನು ಎದುರಿಸಲು ವಿದ್ಯಾರ್ಥಿಗಳು ತುಂಬ ತುಂಬ ಇದು ಮಾಡ್ತಾ ಇದ್ದರು ಮತ್ತು ನಮ್ಮ ಭಾರತದ ಹಲವಾರು ಕಡೆ ನಮ್ಮ ಕನ್ನಡ ಭಾಷೇನು ಅಷ್ಟೊಂದು ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟರೆ ಇನ್ನು ಯಾವುದೇ ರಾಜ್ಯಗಳಲ್ಲಿ ಕನ್ನಡ ಅನುವಾದನೆ ಅಷ್ಟೊಂದು ಇಲ್ಲ ಕನ್ನಡ ಕನ್ನಡ ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ನಮ್ಮ ಕರ್ನಾಟಕದ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನ ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ನೀಡುತ್ತಾರೆ ಯಾವುದೇ ವಿದ್ಯಾರ್ಥಿಗಳು ಮೊದಲ ಪರೀಕ್ಷೆಯನ್ನು ಎದುರಿಸಲು ಕನ್ನಡಕ್ಕಾಗಿಯೇ ಹೋರಾಟವನ್ನು ಮಾಡುತ್ತದೆ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು